ಅಲೋ ಹಾಂ ಹೌದು ಮೇಡಮ್ ಹೇಳಿ ಯಾವ ಥರದ್ದೆಲ್ಲ ಯಾವ ಥರದ್ದೆಲ್ಲ ಫ್ರೂಟ್ಸ್ ಹಣ್ಣು ಬೇಕು ಮೇಡಮ್ ನಿಮಗೆ ಹಾಂ ಮತ್ತೆ ಮತ್ತೆ ಹೌದಾ ಮೇಡಮ್ ಎಷ್ಟು ಕೆಜಿ ಬೇಕು ಮೇಡಮ್ ಬಾಳೆ ಇದು ಸೇಬು ಹಣ್ಣು ದ್ರಾಕ್ಷಿ ಕಿತ್ತಳೆ ಅವೆಲ್ಲ ಚಿಕ್ಕೂ ಹೌದಾ ಮತ್ತೆ

ಹಾಂ ಸರಿ ಮೇಡಮ್ ಮತ್ತೆ ಹಾಂ ಮೇಡಮ್ ಹಾಂ ಸರಿ ಓಕೆ ಮೇಡಮ್ ಮತ್ತೆ ಹಾಂ ಮೇಡಮ್ ನೀವು ಅಡ್ರಸ್ ಏನಾದರೂ ಕೊಟ್ಟರೆ ಹೋಮ್ ಡೆಲಿವರಿ ಕೂಡ ಇರುತ್ತೆ ಅಡ್ರನ್ಸ್ ಅಡ್ರನ್ಸ್ ಏನಾದರೂ ಕೊಟ್ಟರೆ ನಾವು ಕೊಡ್ತೀವಿ ಬೇರೆ ಮತ್ತೆ ಏನಾದ್ರೂ ಫ್ರೂಟ್ಸ್ ಬೇಕಿದ್ದರೆ ಹೇಳಿ ಸ್ಟ್ರಾಬೆರಿ ಹಾಂ ಮ್ಯಾಮ್ ಹೇಳಿ ರೀ ಹೌದಾ ಸರಿ ಮೇಡಮ್

ಇದು ಏನು ಚೀಕು ಇದೆ ಕಿವಿ ಹಣ್ಣು ಇದೆ ಸ್ಟ್ರಾಬೆರಿ ಇದೆ ಮತ್ತೆ ಏನು ಅಂತಾರೆ ಅದು ಪೇರ್ಲೆ ಹಣ್ಣ್ ಇದೆ ಸೀತಾಫಲ ಇದೆ ಹಾಂ ಓಕೆ ಹಾಂ ಮಾವಿನ ಹಣ್ಣ್ ಇದೆ ಮೇಡಮ್ ಕಾಯಿ ಇಲ್ಲ ಹಣ್ಣು ಇದೆ ಅದರಲ್ಲೂ ಥರದ್ದು ಬೇರೆ ಬೇರೆ ಥರದ್ದು ಹಣ್ಣು ಕೂಡ ಇದೆ ಮಾವಿನ ಹಣ್ಣಲ್ಲೇ ಟೂ ಟೈಪ್ಸ್ ಇದೆ ನಿಮ್ಗೆ ಯಾವ ಟೈಪ್ಸ್ ಬೇಕು ತೋತಾಪುರಿ ಅಂತ ಹೇಳಿ ಒಂದು ಇದೆ ಮತ್ತು ಇನ್ನೊಂದು ಇದು ರತ್ನಗಿರಿದೊಂದು ಹಣ್ಣಿದೆ ಯಾವ ಥರದ ಬೇಕು ಹಣ್ಣು ಹೇಳಿದರೆ ನಾನು ಪ್ರೈಸ್ ಮೇಲೆ ನಿಮ್ಗೆ ಕೊಡ್ತೀನಿ ಹಾಂ ಸರಿ ಓಕೆ ಹಾಂ ಸರಿ ಮತ್ತೆ ನಿಮ್ಮ ಅಡ್ರಸ್ ಕೊಟ್ಟರೆ ನಾನು ಹೋಮ್ ಡೆಲಿವರಿ ಮಾಡ್ತೀನಿ ಅಲ್ಲೇ ಕ್ಯಾಷ್ ಆನ್ ಡೆಲಿವರಿಯಾ ಹೌದಾ ಆಮೇಲೆ ಪೇ ಮಾಡ್ತೀರಾ ಹಾಂ ಓಕೆ ಸರಿ ಮೇಡಮ್

ಹಾಂ ಮೇಡಮ್ ಹೌದಾ ಹಾಂ ಸರಿ ಮೇಡಮ್ ಹ್ಞೂ ಸರಿ ಮೇಡಮ್ ನಾನು ಅಲ್ಲಿ ಬಂದು ನಿಮ್ಮ ಅಡ್ರಸ್ ಅಲ್ಲಿ ನಿಯರ್ ಬಂದು ನಾನು ನಿಮಗೆ ಫೋನ್ ಮಾಡ್ತೀನಿ ಬಂದು ಪಿಕ್ ಮಾಡಿರಿ ಮೇಡಮ್ ಹಾಂ ಸರಿ ಓಕೆ ಬಾಯ್ ಮೇಡಮ್ ತ್ಯಾಂಕ್ಸ್